ಇಪ್ಪತ್ತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಐದು ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಐದು ಮಾರ್ಚ್ ಸಾವಿರದ ಎಂಟು ನೂರ ಇಪ್ಪತ್ತನಾಲ್ಕು ಮೂವತ್ತು ಡಿಸೆಂಬರ್ ಸಾವಿರದ ಏಳು ನೂರ ನಲವತ್ತ್ನಾಲ್ಕು ಹತ್ತು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು